ನಮ್ಮ ಕೃಷಿಗೆ ನೀರಿನ ಮೂಲ ಯಾವುದೆಂದರೆ ನಾವು ನಮ್ಮ ಜಮೀನಿನಲ್ಲಿ ಬೋರ್ವೆಲ್ಲಾಕಿದ್ದೇವೆ ಅದರಿಂದ ಪೈಪ್ಲೈನ್ ಮಾಡಿ ನಮ್ಮ ಹೊಲಗಳಿಗೆ ನೀರು ಹರಿಸುತ್ತೇವೆ ಮತ್ತು ಕೆರೆಗಳಿವೆ ಕೆರೆಗಳ ಕೆರೆಗಳ ಮೂಲಕ ನಮ್ಮ ಜಮೀನುಗಳಿಗೆ ನೀರನ್ನು ನಾವು ಹರಿಸುತ್ತೇವೆ ಹೊಲಗಳು ಹೊಲಗಳಿಗೆ ನೀರು ಬೋರ್ವೆಲ್ಲಿಂದ ಮತ್ತು ಕಾಲುವೆಗಳ ಮುಖಾಂತರ ನಮ್ಮ ಜಮೀನಿಗೆ ನಾವು ನೀರನ್ನು ಹರಿಸುತ್ತೇವೆ ನಮಗೆ ಮಳೆ ಬಂದರೆ ತುಂಬ ಸಂತೋಷ ನಾವು ನಮ್ಮ ಮಳೆ ಬಂದರೆ ನಮ್ಮ ಅಕ್ಕಪಕ್ಕ ಜಮೀನಿನ ಪಕ್ಕದಲ್ಲಿ ಹಳ್ಳ ಕೊಳ್ಳಗಳ ಎಲ್ಲ ನೀರು ನೀರು ಇಂಗುತ್ತವೆ ಆಗ ನಮ್ಮ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಮತ್ತೆ ಮಳೆ ಬಂದರೆ ನಮಗೆ ನಮ್ಮ ಕೆರೆಗಳು ತುಂಬುತ್ತವೆ ಆಗ ನಮ್ಮ ಜಮೀನುಗಳಿಗೆ ಕಾಲುವೆಗಳ ಮುಖಾಂತರ ನಾವು ನೀರನ್ನು ಪೂರೈಸುತ್ತೇವೆ ಮಳೆ ಇಲ್ಲದೇ ಇದ್ದು ಇದ್ದರೆ ನಮಗೆ ತುಂಬ ಕಷ್ಟವಾಗುತ್ತದೆ ಮಳೆ ನಮಗೆ ಬೇಕೇ ಬೇಕು ಮಳೆ ಇಲ್ಲದಿದ್ದರೆ ನಾವು ನಮಗೆ ತುಂಬ ಬೇಜಾರಾಗುತ್ತದೆ ಮತ್ತೆ ಕಷ್ಟವೂ ಆಗುತ್ತದೆ ನಾವು ಬದು ಬದುಕುವುದಕ್ಕೆ ತುಂಬ ಕಷ್ಟ ಮಳೆ ಇಲ್ಲ ಅಂದರೆ ಎಲ್ಲ ನಷ್ಟವೇ ಇರುತ್ತೆ ನಮಗೆ ಮಳೆ ಬಂದರೆ ನಮಗೆ ತುಂಬ ಉಪಯೋಗ ಮಳೆ ಇಲ್ಲದೇ ಇದ್ದರೆ ಸುತ್ತಮುತ್ತ ಜಮೀನುಗಳಲ್ಲಿ ನೀರು ಎಲ್ಲ ಇರುವುದಿಲ್ಲ ಆಗ ಬೋರ್ವೆಲ್ಲಲ್ಲಿ ನೀರು ಬರುವುದಿಲ್ಲ ಆಗ ಬೆಳೆಗಳಿಗೆ ತುಂಬ ನಷ್ಟ ಬೆಳೆಗಳು ನೀರಿದ್ದರೆನೇ ಬೆಳೆಗಳು ನೀರೇ ಇಲ್ಲದಿದ್ದರೆ ಬೆಳೆಗಳು ನಷ್ಟವಾಗುತ್ತದೆ ಮತ್ತೆ ಆಗ ನಾವು ಎಷ್ಟೇ ಬೋರ್ವೆಲ್ಲಾಕಿದ್ರೂನು ನೀರು ಸಿಗುವುದಿಲ್ಲ ಮಳೆ ಬಂದರೆ ಬೋರ್ವೆಲ್ಲಾಕಿದ್ರೆ ನೀರು ಸಿಗುತ್ತೆ ಆವಾಗ ಬೆಳೆಗಳು ನಮಗೆ ಕೈ ಹಿಡಿತವೆ ಮ ನೀರೇ ಇಲ್ಲ ಅಂದ ಮೇಲೆ ನಮಗೆ ಬೆಳೆಗಳು ಆಗೋದು ಕಷ್ಟ ಆಗ ನಾವು ಏನು ಮಾಡಬೇಕಂತ ನಮಗೆ ದಿಕ್ಕು ತೋಚದಂತೆ ಆಗುತ್ತದೆ ನಾವು ನಮಗೆ ತುಂಬ ಬೇಡಿಕೊಳ್ಳುತ್ತೇವೆ ಮಳೆ ಬೇಕು ಅಂತ ದೇ ಆ ದೇವರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ